ನಮ್ಮ ಅಂದರೆ ಒಂದು ಮುಸ್ಲಿಂ ಧರ್ಮ ಅದಕ್ಕೆ ನಮ್ಮ ಅದು ಅಂದರೆ ಎರಡು ಹಬ್ಬ ಇರ್ತದೆ ಒಂದು ರಂಜಾನ್ ಹಬ್ಬ ಒಂದು ಬಕ್ರೀದ್ ಹಬ್ಬ ಅಂತ ರಂಜಾನ್ ಅಂದರೆ ಪವಿತ್ರ ತಿಂಗಳು ನಮ್ಮದು ರಂಜಾಲಿ ನಾವೆಲ್ಲ ಉಪವಾಸವೂ ಇಡಬೇಕು ನಮಗೆ ನಾವೆಲ್ಲ ಉಪವಾಸನು ಇಡ್ತೇವೆ ಆದರೆ ನಮಗೆ ಮುಖ್ಯವಾಗಿ ಉಪವಾಸ ಇರಲೇಬೇಕು ಅಂದರೆ ಅದು ಒಂದು ನಮ್ಮದು ಇದರಲ್ಲಿ ಬರ್ತದೆ ರಿಲೀಜನಲ್ಲಿ ನಮಗೆ ಬರ್ತದೆ ಅದು ಉಪವಾಸ ಅಂದರೆ ನಮಗೆ ತುಂಬ ಒಳ್ಳೇದು ಅಂದರೆ ಅದು ಇಡೀ ದಿವಸ ಒಂದು ಏನು ಅನ್ನ ಇಲ್ಲ ನೀರಿಲ್ಲ ಇರದೆ ಹೇಗಿರೋದು ನಮಗೆ ಒಳ್ಳೆದಾಗ್ತದೆ ನಾವು ರಾತ್ರಿ ನಾಲ್ಕು ಗಂಟೆಗೆ ಎದ್ದು ಊಟ ಮಾಡಿ ಮತ್ತು ಪ್ರೇಯರೆಲ್ಲ ಮಾಡಿ ಸ್ವಲ್ಪ ಹೊತ್ತು ಮಲಗೋದು ಮತ್ತೆ ಇಡೀ ದಿವಸ ನಾವು ಪ್ರೇಯರೆ ಮಾಡೋದಾದ್ರೆ ತಿಂಗಳು ನಮಗೆ ಪವಿತ್ರ ತಿಂಗಳದು ಅದರಲ್ಲಿ ತುಂಬ ಇದು ದಾನ ನಾವೆಲ್ಲ ಸಹಾಯ ಮಾಡೋದು ಎಲ್ಲ ನಮ್ಮದೆಲ್ಲ ಚಿನ್ನದ್ದು ಮತ್ತೆ ಎಲ್ಲ ನಮ್ಮ ಹತ್ರ ಏನಾದರೂ ದುಡ್ದು ಹೆಚ್ಚಿದ್ದರೆ ಬ್ಯಾಂಕಿನಲ್ಲಿ ಎಲ್ಲ ಬ್ಯಾಲೆನ್ಸ್ ಇದ್ದರೆ ಅದರ ಮೇಲೆ ಇದ್ದಿದ್ದು ಎಲ್ಲ ನಾವು ಅದು ಬಡವರಿಗೆಲ್ಲ ಕೊಡಬೇಕು ಮತ್ತು ನಮ್ಮ ಇದರಲ್ಲಿ ಗೆದ್ದೆ ಎಲ್ಲ ಇದ್ದರೆ ಪ್ರಾಪರ್ಟೀಸೆಲ್ಲ ಇದ್ದರೆ ಅದರ ಮೇಲೆಯೂ ಕೂಡ ನಮಗೆ ಹಣ ಎಲ್ಲ ತೆಗೆದು ನಾವು ಬಡವರಿಗೆ ಕೊಡಬೇಕು ಅದು ನಮಗೆ ತುಂಬ ಒಳ್ಳೇದು ಅದು ಈಗ ಕೊಡ್ತಾರೆ ತುಂಬ ಜನ ಕೊಡ್ತಾರೆ ಬಡವರಿಗೆ ತುಂಬ ಕೊಟ್ಟರೆ ಒಳ್ಳೇದು ಅದು ಮತ್ತೆ ನಾವು ವಾಪಸ್ಸು ಉಪವಾಸ ಮಾಡುವಾಗ ಅದು ನಮ್ಮ ತುಂಬ ಒಳ್ಳೆ ಪ್ರೀತಿಯಿಂದ ನಾವು ಎಲ್ಲರಿಗೆ ಒಳ್ಳೆ ರೀತಿಯಿಂದ ನಾವು ಮಾತಾಡ್ತೇವೆ ನಮಗೆಲ್ಲ ಕೋಪ ಎಲ್ಲ ಮಾಡ್ಬಾರ್ದು ಏನೆಲ್ಲ ನಮಗೆ ಜಗಳ ಎಲ್ಲ ಮಾಡ್ಬಾರ್ದು ರಂಜಾನ್ ತಿಂಗಳಲ್ಲಿ ನಮಗೆ ತುಂಬ ಪವಿತ್ರ ತಿಂಗಳದು ಅದರಲ್ಲಿ ತುಂಬ ದಾನ ಧರ್ಮ ಮಾಡಿದರೆ ನಮಗೆ ತುಂಬ ಒಳ್ಳೇದು ಮತ್ತೆ ನಾವದಕ್ಕೆ ಇದು ಉಪವಾಸ ಬಿಡುವಾಗ ನಮ್ಮ ಎಲ್ಲ ನೆರೆಕೆರೆಯವ್ರಿಗೆಲ್ಲ ನಾವು ಏನಾದ್ರೂ ತಿಂಡಿ ಮಾಡಿದ್ರೆ ನಾವೆಲ್ಲರನ್ನೂ ಕೊಟ್ಟು ನಾವು ಮತ್ತೆ ನಾವು ಉಪ್ವಾಸನ ಬಿಡುವುದು ಹಾಗೆ ನಮ್ಮ ಇದರಲ್ಲಿ ಧರ್ಮದಲ್ಲಿರೋದು ಅಂದರೆ ತುಂಬ ಒಳ್ಳೇದಾಗ್ತದೆ ನಾವೆಲ್ಲ ಸ್ವಲ್ಪ ಒಂದು ನಾಲ್ಕೈದು ಬಗೆಯ ತಿಂಡಿ ಮಾಡಿದ್ರೆ ಕೂಡ ನಾವೆಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟು ಯಾರು ಉಪವಾಸ ಇದ್ದಾರೆ ಅವರಿಗೆಲ್ಲ ನಾವು ಕೊಟ್ಟರೆ ಒಳ್ಳೇದು ಅವರಿಗೆ ಕೆಲವರಿಗೆ ಇರೋದಿಲ್ಲ ಹೆಚ್ಚು ತಿನ್ನಲಿಕ್ಕೆ ನಮ್ಮ ಮನೇಲಿ ಒಳ್ಳೆ ಒಳ್ಳೆ ಅಡುಗೆ ಎಲ್ಲ ಮಾಡಿದ್ರೆ ನಾವು ಅವರನ್ನು ಕೊಡ್ತೇವೆ ಅವರಿಗೆ ಕೊಡ್ತೇವೆ ಉಪ್ವಾಸನೂ ನಮಗೆ ತುಂಬ ಪವಿತ್ರ ಆಗ್ತದೆ ತುಂಬ ಒಳ್ಳೆ ಆಗ್ತದೆ ಅದು ಕೆಲವರಿಗೆ ತುಂಬ ಕಷ್ಟ ಇರ್ತದೆ ಉಪವಾಸ ಎಲ್ಲ ಇದು ಮಾಡಲಿಕ್ಕೆ ಹೆಚ್ಚು ಹೆಚ್ಚೆಲ್ಲ ಅಡುಗೆ ಎಲ್ಲ ಮಾಡಲಿಕ್ಕಿರೋದಿಲ್ಲ ಅದು ನಾವು ಮಾಡಿಕೊಡ್ತೇವೆ ಮತ್ತೆ ನಮ್ಮ ಎರೆ ನೆರೆಕೆರೆಯವ್ರಿಗೆಲ್ಲಾ ನಾವು ಹಂಚಿಕೊಡ್ತೇವೆ ಅದು ಒಂದು ನಮ್ಮ ತುಂಬ ಖುಷಿಯಾಗ್ತದೆ ಕೊಡುವಾಗ ನಾವು ತುಂಬ ಅಡ್ಗೆಯೆಲ್ಲ ಮಾಡಿ ನಾವು ಮನೆಯಲ್ಲಿ ನೆರೆಕೆರೆಯವರಿಗೆ ನಾವು ಕೊಡ್ತೇವೆ ಮತ್ತೆ ಉಪವಾಸ ಇದರದ್ದು ಚಂದ್ರ ಆಗುವಾಗ ಚಂದ್ರದರ್ಶನ ಆಗುವಾಗ ತುಂಬ ಇದು ಆಗ್ತ ರಾತ್ರಿ ಹನ್ನೊಂದು ಗಂಟೆಗೆಲ್ಲ ನಾವು ಇದು ಮಾಡಿ ಕಾಯುತ್ತಾ ಕೂರ್ತೇವೆ ನಾಳೆ ಹಬ್ಬ ಉಂಟಾ ನಂತರ ಮತ್ತೆ ಹಬ್ಬ ಇದ್ದರೆ ಹಬ್ಬ ಮಾಡ್ತೇವೆ ಇಲ್ಲದಿದ್ದರೆ ನಮಗೆ ಉಪವಾಸ ಇರಬೇಕು ಉಪವಾಸ ಇಡ್ತೇವೆ ಮತ್ತೆ ನಾವು ಉಪ ಹಬ್ಬದ ದಿವಸ ತುಂಬ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಮಸೀದಿಗೆ ಹೋಗ್ತೇವೆ ಎಲ್ಲ ದಿನ ಕೂಡ ಒಟ್ಟಿಗೆ ಗೂಡಿ ಮಸೀದಿಗೆ ಹೋಗ್ತಾರೆ ಮತ್ತೆ ನಾವು ಮನೇಲ್ಲಿ ಎಲ್ಲ ಒಳ್ಳೆ ಅಡುಗೆ ಎಲ್ಲ ಮಾಡ್ತೇವೆ ಮತ್ತು ಮ ಅವರ ಮಸೀದಿಯಲ್ಲಿ ತುಂಬ ಒಳ್ಳೆ ದಿನ ತುಂಬ ಎಲ್ಲ ಅವರೆಲ್ಲ ಇದು ಮಾಡ್ತಾ ಪ್ರೇಯರೆಲ್ಲ ಆದ ನಂತರ ಎಲ್ಲ ನೆರೆಕೆರೆಯವ್ರು ತುಂಬ ಸಂಬಂಧಿಕ್ರು ಸಂಬ ರಿಲೇಶನ್ಸ್ನವರೆಲ್ಲ ಬರ್ತಾರೆ ಮನೆಗೆ ಊಟ ಎಲ್ಲ ಮಾಡ್ತೇವೆ ಒಟ್ಟಿಗೆ ನಾವು ಒಳ್ಳೇದು ಒಳ್ಳೇದು ಇದು ಹಬ್ಬ ಆಗ್ತದೆ ನಮ್ಮದು ಮತ್ತೆ ಅದೆಕೋಸ್ ಅದೇ ರೀತಿ ನಮ್ಮದು ಬಕ್ರೀದ್ ಹಬ್ಬ ಕೂಡ ಇರ್ತದೆ ಬಕ್ರೀದ್ ಹಬ್ಬ ಕೂಡ ನಮಗೆ ಒಳ್ಳೇದು ಬಕ್ರೀದ್ ಹಬ್ಬದಲ್ಲಿ ಕೂಡ ನಮಗೆ ಒಂದು ಹತ್ತು ದಿ ಹತ್ತು ದಿವಸ ಉಪವಾಸ ಇಡಬೇಕು ಒಂದು ಒಂದರಿಂದ ಹತ್ತರವರೆಗೆ ನಮಗೆ ಉಪವಾಸ ಇಡಬೇಕು ಹತ್ತು ದಿವಸ ಅದು ಒಳ್ಳೇದು ನಮಗೆ ಅಂದರೆ ಒಂಬತ್ತನೆಯದಾಗಿ ನಮ್ಮ ಹಜ್ ಅಂತ ಇರ್ತದೆ ಅದು ಸೌದಿ ಅರೇಬಿಯಾದಲ್ಲಿ ನಮ್ಮ ಒಂದು ಪವಿತ್ರ ಸ್ಥಳ ಉಂಟು ಮೆಕ್ಕಾ ಮೆಕ್ಕಾ ಅಂತ ಅಲ್ಲಿ ಹೋಗಿ ನಾವು ಹಜ್ ಮಾಡ್ತೇವೆ ಅಲ್ಲಿ ಒಂದು ಒಂದು ಮೂರ್ನಾಲ್ಕು ದಿವಸ ಹಜ್ನಲ್ಲಿ ಹೋಗ್ತದೆ ಹಜ್ಗೆ ಹೋಗುವಾಗ ಅಲ್ಲಿ ಒಂದು ಹಜ್ ಹಜ್ಜಲ್ಲಿ ಆಗುವಾಗ ನಾವಿಲ್ಲಿ ಉಪವಾಸ ಇಡ್ಬೇಕು ಅದು ನಮಗೆ ಒಳ್ಳೇದು ಮತ್ತೆ ನಮ್ಮ ಹುರ್ಮಾನೆಲ್ಲಾ ಇರ್ತದೆ ನಮಗೆ ಮೂರು ದಿವಸ ಇರ್ತದೆ ಅದು ಹಬ್ಬ ಒಂದು ಎರಡು ಮೂರು ಮೂರೇ ದಿವಸ ಇರ್ತದೆ ಅದು ಮೂರೇ ದಿವಸದಲ್ಲಿ ನಾವು ಹುರ್ಬಾನ್ ಮಾಡ್ತೇವೆ ಮತ್ತು ಮಾಂಸ ಎಲ್ಲ ನಾವು ಹಂಚ್ತೇವೆ ಮತ್ತೆ ಮನೆಯಲ್ಲಿ ತುಂಬ ಒಳ್ಳೆ ಒಳ್ಳೆ ಅಡುಗೆಯೆಲ್ಲ ಮಾಡಿ ಎಲ್ಲ ಎಲ್ಲ ರಿಲೇಶನ್ಸ್ನವರೆಲ್ಲ ಬರ್ತಾರೆ ಅವರೆಲ್ಲ ನಾವು ಕರೆಯುತ್ತೇವೆ ನಮ್ಮ ತುಂಬ ನಾವು ಖುಷಿಯಿಂದ ನಾವು ನಮ್ಮ ಹಬ್ಬವನ್ನು ಆಚರಿಸ್ತೇವೆ ಆಚರಿಸ್ತೇವೆ ಮತ್ತು ಮಕ್ಕಳಿಗೆಲ್ಲ ತುಂಬ ಖುಷಿ ಹಬ್ಬ ಅಂದರೆ ಅದು ರಾತ್ರಿ ಚಂದ್ರದರ್ಶನ ಆಗುವಾಗಲೇ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ ನಾಳೆ ಹಬ್ಬ ನಾಳೆ ಹಬ್ಬ ಅಂತ ಮಕ್ಕಳು ತುಂಬ ಖುಷಿಯಲ್ಲಿ ಇರ್ತಾರೆ ಎಲ್ಲರೂ ಕೂಡ ಖುಷಿಯಲ್ಲಿ ಇರ್ತಾರೆ ಮತ್ತೆ ನಾವು ಬಕ್ರೀದ್ ಹಬ್ಬಕ್ಕೆ ಎಲ್ಲ ಮಾಂಸ ಎಲ್ಲ ಎಲ್ಲ ಜನರಿಗೆ ಬಡವರಿಗೆಲ್ಲ ನಾವು ಕೊಡ್ತೇವೆ ಮಾಂಸ ಮಾಡಿ ಅದು ಒಂದು ಒಂದು ಮೂರು ಪಾಲು ಮಾಡಬೇಕು ಅದರಲ್ಲಿ ಒಂದು ಪಾಲು ನಿಮ್ಮ ಮನೆಯವ್ರು ಇಡಬೇಕು ಒಂದು ಪಾಲು ನಮ್ಮ ನೆರೆಕೆರೆಯವ್ರಿಗೆ ನಮ್ಮ ರಿಲೇಶನ್ಸ್ನವರಿಗೆ ಕೊಡಬೇಕು ಮತ್ತು ಒಂದು ಪಾಲು ನಾವು ಬಡವರಿಗೆ ಕೊಡಬೇಕು ಅದು ನಮ್ಮ ಇದರಲ್ಲಿ ರಿಲೀಜಿಯಸ್ನಲ್ಲಿ ಉಂಟು ಹಾಗೆಲ್ಲ ತುಂಬ ಒಳ್ಳೆ ರೀತಿಯಿಂದ ನಾವು ಆಚರಿಸ್ತೇವೆ ಮತ್ತೆ ಮೆಕ್ಕಾ ಮದೀನಾದಲ್ಲಿ ಎಲ್ಲ ತುಂಬ ಒಳ್ಳೇದೆ ಒಳ್ಳೆ ಹಬ್ಬ ಆಚರಿಸ್ತೇವೆ ಆಚರಿಸ್ತಾರೆ ಅಲ್ಲಿ ಕೂಡ ತುಂಬ ಒಂದು ಒಳ್ಳೆ ರೀತಿಯಿಂದ ಹಜ್ ಎಲ್ಲ ಮುಗಿತದೆ ತುಂಬ ಜನ ಇಪ್ಪತ್ತೈದು ಲಕ್ಷ ಹಾಗೆಲ್ಲ ಇರ್ತಾರೆ ಹಜ್ ಮಾಡಲಿಕ್ಕೆ ಅದು ಎಲ್ಲ ಒಳ್ಳೆ ಒಂದು ಪವಿತ್ರ ಸ್ಥಳ ನಾವು ಕೂಡ ಹೋಗಿದ್ದೆವು ನಾವು ತುಂಬ ಸಲ ಹೋಗಿದ್ದೆವು ಮತ್ತೆ ಹಜ್ ಕೂಡ ಹಾಗೆಯೇ ನ ಮದಿನಾ ಕೂಡ ಹಜ್ಗೆ ಹೋಗಿದ್ದೆವು ನಮ್ಮದೆಲ್ಲ ಒಳ್ಳೇದಾಯಿತು ಮಕ್ಕಳೆಲ್ಲ ಮಕ್ಕಳೆಲ್ಲ ಹೋಗಿದ್ದಾರೆ ಮತ್ತೆ ನಮ್ಮ ಇದರಲ್ಲಿ ರಿಲೀಜನಲ್ಲಿ ಎರಡೇ ಹಬ್ಬ ಇರೋದು ಮತ್ತೆಲ್ಲ ಇರ್ತದೆ ಸಣ್ಣ ಸಣ್ಣ ಹಬ್ಬ ಎಲ್ಲ ಇರ್ತದೆ ಕೆಲವರು ಅದನ್ನು ಮಾಡ್ತಾರೆ ಕೆಲವರು ಮಾಡೋದಿಲ್ಲ ಹಾಗೆ ಆಚರ್ಸೋದಿಲ್ಲ ಕೆಲವ್ರು ಆಚರಿಸ್ತಾರೆ ಕೆಲವ್ರು ಆಚರ್ಸೋದಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಒಂದು ಹಬ್ಬ ಇರ್ತದೆ ಮೊಹರಂ ಇರ್ತದೆ ಮತ್ತೆ ಅದು ಈದ್ ಮಿಲಾದ್ ಇರ್ತದೆ ಮತ್ತೆ ಬೇರೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಇರ್ತದೆ ಅದೆಲ್ಲ ದೊಡ್ಡ ಹಬ್ಬ ಅಂದರೆ ಎರಡೇ ಹಬ್ಬ ಇರೋದು ರಂಜಾನ್ ಮತ್ತೆ ಬಕ್ರೀದ್ ಅದರಲ್ಲಿ ನಾವು ತುಂಬ ಖುಷಿಯನ್ನು ಮಾಡ್ತೇವೆ ತುಂಬ ಅದರದ್ದು ಬಗ್ಗೆ ಏನಾದರೂ ಏನೋ ಇದ್ದು ಇದ್ದರೂ ಕೂಡ ಅದು ನಾವು ಮಾಡ್ತೇವೆ ಅದು ಪವಿತ್ರ ತಿಂಗಳು ರಂಜಾನ್ ಪವಿತ್ರ ತಿಂಗಳು ಬಕ್ರೀದ್ ಕೂಡ ಒಳ್ಳೆ ತಿಂಗಳು ನಮಗೆಲ್ಲ ಹಬ್ಬ ಒಳ್ಳೇದು ನಾವದನ್ನು ಒಳ್ಳೆ ರೀತಿಯಿಂದ ನಾವು ಆಚರಿಸ್ತೇವೆ ನಮ್ಮ ಸಂಬಂಧಿಕರೆಲ್ಲ ಬಂದು ಎಲ್ಲ ನಾವು ಕೂಡ ಅವರ ಮನೆಗೆ ಹೋಗ್ತೇವೆ ಅವರು ಕೂಡ ನಮ್ಮ ಮನೆಗೆ ಬರ್ತಾರೆ ಎಲ್ಲ ಒಟ್ಟಿಗೆ ಕೂಡಿ ಒಳ್ಳೆ ರೀತಿಯಿಂದ ನಾವು ಆಚರಿಸ್ತೇವೆ